ಸಸಿಗಳನ್ನು ಬೆಳ್ಸೋದಕ್ಕೆ ಪ್ರಮುಖ್ವಾಗಿ ಬೇಕಾಗಿರೋದು ಮಣ್ಣು ನೀರು ಗಾಳಿ ಸಸಿಗಳು ಬೆಳೆಯೋದಕ್ಕೆ ಮಣ್ಣು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ ತಪ್ಪಾಗಲಾರದು ಮಣ್ಣನ್ನು ನಾವು ಸಸಿ ಮಣ್ಣು ಎಷ್ಟು ಮುಖ್ಯವಾಗುತ್ತೆ ಅನ್ನೋದಾದರೆ ಕೆಲವೊಂದು ಮಣ್ಣಲ್ಲಿ ಮಾತ್ರವೇ ಕೆಲವು ಸಸಿಗಳು ಬೆಳೆಯುತ್ತೆ ಕೆಲವು ಸಸಿಗಳು ಕೆಲವೊಂದು ಮಣ್ಣಲ್ಲಿ ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ ಕೆಲವು ಸಸಿಗಳು ಕೆಲವೊಂದು ಮಣ್ಣಲ್ಲಿ ತುಂಬಾ ವೇಗ್ವಾಗಿ ಬೆಳೆಯುತ್ತೆ ಇನ್ನು ಕೆಲವು ಸಸಿಗಳು ಅದೇ ಮಣ್ಣಲ್ಲಿ ತುಂಬ ನಿಧಾನಗತಿಯಲ್ಲಿ ಬೆಳೆಯುತ್ತೆ ನಾವು ಸಾಮಾನ್ಯವಾಗಿ ಗಿಡಗಳ್ನ ಬೆಳೆಸೋದು ಅಥವಾ ಸಸಿಗಳನ್ನು ನೆಡೋದು ಜೇಡಿಮಣ್ಣು ಮತ್ತು ಕೆಂಪು ಮಣ್ಣನ್ನು ಮಿಶ್ರಿತ ಮಾಡಿ ಅದರಲ್ಲಿ ಸಸಿಗಳನ್ನು ನೆಡ್ತೀವಿ ಈ ಎರಡೂ ಮಣ್ಣುಗಳನ್ನು ಬೆರಕೆ ಮಾಡಿ ಸಸಿಗಳನ್ನು ಇಡೋದರಿಂದ ಸಸಿಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಅದರಿಂದ ಒಳ್ಳೆಯ ಇಳುವರಿಯನ್ನು ನಾವು ಪಡಿತೀವಿ ಪ್ರಮುಖವಾಗಿ ನಾವು ವ್ಯವಸಾಯದ ಕುಟುಂಬದಿಂದ ಬಂದಿರೋದರಿಂದ ಸಸಿಗಳನ್ನ ಸಸಿಗಳನ್ನುನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದು ಕೂಡ ತುಂಬಾ ಪ್ರಮುಖವಾದ ವಿಷಯ ಆಗುತ್ತೆ ಸಸಿಗಳಿಗೆ ಕೇವಲ ಮಣ್ಣು ಮಾತ್ರ ಇದ್ದರೆ ಸಾಕಾಗೊಲ್ಲ ಅದಕ್ಕೆ ಆ ಮಣ್ಣಿಗೆ ತಕ್ಕಂತೆ ಗೊಬ್ಬರ ಕೂಡ ಪ್ರಮುಖವಾಗಿರುತ್ತೆ ಸಸಿಗಳಿಗೆ ನಾವು ಹೊರಗಿನ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದರಿಂದ ಅದು ಇಳುವರಿನೇನೊ ಆ ಕಾಲಕ್ಕೆ ಆ ಕ್ಷಣಕ್ಕೆ ಚೆನ್ನಾಗಿ ಕೊಡುತ್ತೆ ಆದರೆ ವರ್ಷಗಳನ್ನು ಕಳೀತ ಕಳೀತಾ ಆ ಇಳುವರಿ ಮಟ್ಟ ಕಡಿಮೆಯಾಗುತ್ತೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆಯಾಗುತ್ತೆ ಆದ್ದರಿಂದ ನಾವು ಯಾವ ಥರ ಗೊಬ್ಬರನ ಗೊಬ್ಬರವನ್ನು ಮಣ್ಣಿಗೆ ಕೊಡ್ತೀವಿ ಅಥವಾ ಮಣ್ಣಿಗೆ ಬೆರೆಸ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ ಇತ್ತೀಚಿಗೆ ರಾಸಾಯನಿಕ ಗೊಬ್ಬರಗಳು ತುಂಬಾ ಬಳಸಲಾಗುತ್ತಿದೆ ಈ ರಾಸಾಯನಿಕ ಗೊಬ್ಬರದಿಂದ ಮಣ್ಣಿನ ಇಳುವರಿ ಜಾಸ್ತಿಯಾಗುತ್ತೆ ಆದರೆ ಅದರ ಫಲವತ್ತತೆ ತುಂಬಾ ಕಡಿಮೆಯಾಗುತ್ತೆ ನಾವು ಸಾಮಾನ್ಯವಾಗಿ ಬಳಸೋದು ತುಂಬ ಜಾಸ್ತಿ ಬಳಸೋದು ಅಂತ ಅಂದರೆ ಸಾವಯವ ಗೊಬ್ಬರ ಅಂದರೆ ಹಸು ಕರು ಹಸು ಕರು ಅಥವಾ ಕುರಿ ಆಡುಗಳಿಂದ ಕುರಿ ಆಡುಗಳ ಗೊಬ್ಬರ ಅಥವಾ ಸಗಣಿಗಳನ್ನು ಶೇಖರಿಸಿ ಆ ಸಗಣಿಯನ್ನು ಗೊಬ್ಬರವಾಗಿ ಪರಿವರ್ತಿಸಿ ಆ ಗೊಬ್ಬರವನ್ನು ಮಣ್ಣಿನ್ನಲ್ಲಿ ಮಿಶ್ರಿತ ಮಾಡಿ ಸಸಿಗಳಿಗೆ ಕೊಡ್ತೀವಿ ಇದರಿಂದ ಏನು ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿಯಾಗುತ್ತೆ ಅದರ ಜೊತೆ ಜೊತೆಗೆ ಮಣ್ಣಿನ ಮಣ್ಣಿನಲ್ಲಿರುವಂತಹ ಎರೆಹುಳ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುವಂತಹ ಕೀಟ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುವಂತಹ ಮೈಕ್ರೋ ಒರ್ಗಾನಿಸಮ್ಸ್ ಯಾವುದೇ ಕಾರಣಕ್ಕೂ ಕೂಡ ಸಾಯೋದಿಲ್ಲ ಈ ರಾಸಾಯನಿಕ ಗೊಬ್ಬರವನ್ನ ಕೊಡೋದರಿಂದ ಆ ಎರೆಹುಳ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಇವು ಕಾಲಕ್ರಮೇಣ ನಶಿಸಿ ಹೋಗುವಂಥ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸಾವಯವ ಗೊಬ್ಬರ ತುಂಬ ಏನಂತ ಹೇಳ್ಬೋದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ರಾಸಾಯನಿಕ ಗೊಬ್ಬರಕ್ಕಿಂತ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರವನ್ನ ಬಳಸಿದ್ರೆ ಸಾವಿರ ವರ್ಷ ಇಳುವರಿ ಕೊಡುವಂತಹ ಮಣ್ಣು ಬರೀ ನೂರು ವರ್ಷ ಮಾತ್ರವೇ ಒಳ್ಳೆಯ ಫಲವನ್ನು ಬೆಳೆಯೋ ಅಂಥ ಮಣ್ಣಾಗಿರುತ್ತೆ ಅದೇ ರಾಸಾ ಏನು ಸಾವಯವ ಗೊಬ್ಬರವನ್ನ ಬಳಸೋದ್ರಿಂದ ಸಾವಿರ ವರ್ಷ ನಾವು ಆ ಮಣ್ಣಿಂದ ಬೆಳೆಯನ್ನು ತೆಗೆಯೋವಂತಹ ಕೇಪಬ್ಲಿಟಿ ಆ ಮಣ್ಣಿಗೆ ಕೊಡುತ್ತೆ ಆದ್ದರಿಂದ ನನ್ನ ಪ್ರಕಾರ ಸಾವಯವ ಗೊಬ್ಬರವನ್ನ ಬಳಸುವುದು ಸೂಕ್ತ ಅನಿಸುತ್ತೆ ಸಾವಯವ ಗೊಬ್ಬರ ಮೊದಲೆಲ್ಲ ನಮ್ಮ ಹಳೆಯ ಕಾಲದೋರು ಅಥವಾ ನಮ್ಮ ಪೂರ್ವಜರು ಬಳ್ಸಸ್ತಿದಿದ್ದ ಕಾರಣ ತುಂಬ ಒಳ್ಳೆಯದು ಅನಿಸುತ್ತೆ ಈಗೆಲ್ಲ ರಾಸಾಯನಿಕ ಗೊಬ್ಬರ ಬಂದಿರೋದರಿಂದ ಎಲ್ಲರೂ ಅದನ್ನೇ ಬಳಸ್ತಿದ್ದಾರೆ ಆದರೆ ಮುಂದಿನ ಪೀಳಿಗೆಗೆ ನಾವು ತುಂಬಾ ಪಶ್ಚಾತಾಪ ಪಡೋವಂಥ ಸ್ಥಿತಿ ಉಂಟಾಗ್ಬೋದು ಆದ್ದರಿಂದ ಸಾವಯವ ಗೊಬ್ಬರ ಬಳಸೋದು ಸೂಕ್ತ ರಾಸಾಯನಿಕ ಗೊಬ್ಬರವನ್ನ ಕಡಿಮೆ ಮಾಡಿ ಸಾವಯವ ಗೊಬ್ಬರವನ್ನ ಜಾಸ್ತಿ ಮಾಡಿ ಇಳುವರಿ ಪಡೆಯೋದು ತುಂಬಾ ಒಳ್ಳೆಯದು ಅಂತ ನನಗೆ ಅನಿಸಿಕೆ